ಪಾತ್ರೆ ನಾವು ಪಾತ್ರೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಅಡುಗೆ ಮಾಡಕ್ಕೆ ಮತ್ತು ಊಟ ಮಾಡಕ್ಕೆ ಮತ್ತು ಬೇಳೆ ಪದಾರ್ಥಗಳು ಸಾಂಬಾರು ಮಜ್ಜಿಗೆ ಹಾಲು ಇಂಥವನ್ನೆಲ್ಲ ನಾವು ಯೂ ಅದನ್ನು ಶ್ಟೋರ್ ಮಾಡೋಕ್ಕೆ ನಾವು ಪಾತ್ರೆ ಯೂಸ್ ಮಾಡ್ತೀವಿ ಪಾತ್ರೆ ನಾವು ಯೂಸ್ ಮಾಡಿ ಆದ್ಮೇಲೆ ನಾವು ತೊಳೀಲೇಬೇಕು ಅದು ಯಾವ್ತರ ನಾವು ತೊಳೀಬೋದು ಅಂದರೆ ಇವಾಗ ಜಿಡ್ಡಾದ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ನಮಗೆ ನೀರು ಬೇಕು ಮತ್ತು ಅದಕ್ಕೆ ಸೋಪ್ ಬೆ ಯೂಸ್ ಮಾಡ್ಬೋದು ಇಲ್ಲ ಡಿಟರ್ಜೆಂಟ್ ಯೂಸ್ ಮಾಡ್ಬೋದು ಮತ್ತು ಅದಕ್ಕೆ ಉಜ್ಜಲು ನಾರು ಈ ರೀತಿ ಸ್ಕ್ರಬ್ಬರ್ಗಳ್ನ ನಾವು ಯೂಸ್ ಮಾಡಿ ಪಾತ್ರೆ ತೊಳಿಬೋದು ಇವಾಗ ತುಂಬ ಜಿಡ್ಡಾಗಿರೋ ಪಾತ್ರೆಗಳ್ನ ನಾವು ಇವಾಗ ಬಾಂಡ್ಲೆ ಇಂಥವೆಲ್ಲ ಎಣ್ಣೆ ಎಣ್ಣೆ ಐಟಮ್ ಕರಿದಿರೋ ಪಾತ್ರೆಗಳ್ನೆಲ್ಲ ನಾವು ಹೆಂಗೆ ಸ್ವಚ್ಛಗೊಳಿಸ್ಬೌದು ಅಂದರೆ ನಾವು ಫಷ್ಟು ಎಣ್ಣೆನೆಲ್ಲಾ ನಾವು ಬೇರೆ ಇದಕ್ಕೆಲ್ಲ ಸೋರ್ಸ್ಬುಟ್ಟಿ ಅದಕ್ಕೆ ನೀರು ಹಾಕ್ಬುಟ್ಟಿ ಆ ಬಾಂಡ್ಲಿಗೋ ತಟ್ಟೆಗೋ ಏನಾರು ಪಾತ್ರೆ ಇರುತ್ತಲ್ಲ ಯಾವ್ ಥರ ಪಾತ್ರೆ ನಿಮ್ಮ ಹತ್ರ ಇರುತ್ತೋ ಅದಕ್ಕೆ ನೀರಿನಲ್ಲಿ ನೆನೆ ಹಾಕ್ಬುಟ್ಟಿ ಅದರೊಳಗೆ ಸರ್ಪೊ ಸೋಪೋ ಈ ರೀತಿ ನೀರು ಮಿಕ್ಸ್ ಮಾಡಿ ಅದನ್ನ ನೆನೆ ಹಾಕಿ ಒಂದು ಐದರಿಂದ್ ಹತ್ತು ನಿಮಿಷ ನಂತರ ನಾವು ಆ ನೀರನ್ನು ಚೆಲ್ಲಿ ಚೆನ್ನಾಗಿ ಸ್ಕ್ರಬ್ಬರ್ ತಗೊಂಡು ಉಜ್ಜಬೇಕು ಆ ನಂತರ ನಾವು ಆ ಉಜ್ಜಿದ ನಂತರ ತೊಳೀಬೇಕು ಆವಾಗ ಗೊತ್ತಾಗುತ್ತೆ ನಿಮಗೆ ಜಿಡ್ಡಿನ ಅಂಶ ಹೋಗಿದ್ಯೋ ಇಲ್ಲ ಇನ್ನೂ ಜಿಡ್ಡಿನ ಅಂಶ ಉಳಿದಿದ್ಯೋ ಅಂತ ಮತ್ತೆ ಜಿಡ್ಡಿನ ಅಂಶ ಏನಾರು ಉಳಿದಿದ್ರೆ ತಿರ್ಗಿ ನಾವು ಅದೇ ಪ್ರಕಿಯೆಯನ್ನು ಪಾಲಿಸಬೇಕು ಆ ನಂತರ ನಾವು ಜಿಡ್ಡಿನ ಅಂಶ ತೆಗೆದ ನಂತರ ನಾವು ನೀರಿನಲ್ಲಿ ಪಾತ್ರೆ ತೊಳೆದು ನಾವು ಅದನ್ನು ಬ ಒಂದು ಒಣ ಬಟ್ಟೆಯಲ್ಲಿ ಒರ್ಸ್ಬುಟ್ಟಿ ಪಕ್ಕಕ್ಕೆ ತೆಗ್ದು ಇಡಬೇಕು ಈ ರೀತಿ ನಾವು ಪಾತ್ರೆನ ತೊಳೆದಿಡ್ಬೇಕು ಆವಾಗ ಆ ಪಾತ್ರೆನೂ ಸ್ವಚ್ಛವಾಗುತ್ತೆ ಮತ್ತು ಪಾತ್ರೆ ಕೂಡ ಅದು ಬಾಳಿಕೆ ಬರುತ್ತೆ ಯಾವ್ದೇ ರೀತಿ ಅದ್ರ ಮೇಲೆ ಜಿಡ್ಡು ಕುಂತು ನಾವು ಹಾಗೆ ಎತ್ತಿಟ್ಟು ಬಿಟ್ಟರೆ ಏನು ಆಗುತ್ತೆ ಅಂದರೆ ಪಾತ್ರೆ ಅದ್ರ ಮೇಲೆ ಕಪ್ಪಾಗುತ್ತೆ ಇಲ್ಲಾ ಪಾತ್ರೆ ಕಲರ್ ಚೇಂಜ್ ಆಗುತ್ತೆ ಈ ರೀತಿ ನಾವು ಅಸಹ್ಯವಾಗಿ ಪಾತ್ರೆಗಳ್ನ ಇಟ್ಕೋಬಾರ್ದು ಮತ್ತು ನಾವು ಪ್ರತಿದಿನ ನಿತ್ಯ ಯೂಸ್ ಮಾಡೋದರಿಂದ ಪಾತ್ರಗಳ್ನ ನಾವು ಡೈಲಿ ಯೂಸ್ ಮಾಡೋದ್ರಿಂದ ನಾವು ಡೈಲಿ ಪಾತ್ರೆಗಳ್ನ ತೊಳೀಬೇಕು ಈಗ ಒಂದು ಟೈಮ್ ನಾವು ಸಾಂಬಾರು ಹಾಕಿ ಈ ಥರ ಎಲ್ಲ ಹಾಕಿಟ್ಟಿರ್ತೀವಿ ಅದು ಸಾಂಬಾರು ಹಾಲು ಈ ಥರ ಎಲ್ಲ ಯೂಸ್ ಮಾಡಿ ಆದ ಮೇಲೆ ನಾವು ಸಡನ್ ಆಗಿ ಆವಾಗಲೇ ತೊಳ್ಕೊಂಬಿಡ್ಬೇಕು ಪಾತ್ರೆಗಳ್ನ ಜಾಸ್ತಿ ಹೊತ್ ಅದನ್ನ ಹಂಗೆ ಬಿಟ್ಟರೆ ಪಾತ್ರೆ ಡ್ರೈ ಆಗಿ ಅದ್ರ ಮೇಲೆ ಮಾರ್ಕ್ಗಳು ಬರ್ತವೆ ಮತ್ತು ಅದರದು ಪಾತ್ರೆಯದು ಶೈನಿಂಗ್ ಹೋಗುತ್ತೆ ಈ ರೀತಿ ನಾವು ಮಾಡಬಾರ್ದು ಆದ್ದರಿಂದ ನಾವು ಪಾತ್ರೆಗಳ್ನ ಆವಾಗಿಂದು ಆವಾಗಲೇ ತೊಳ್ಕೊಂಡು ಆವಾಗ ಒಣ ಬಟ್ಟೇಲಿ ಒರ್ಸಿ ಬಿಟ್ಟು ಇಟ್ಟುಕೊಂಡ್ರೆ ಜಾಸ್ತಿ ದಿನ ಪಾತ್ರೆಗಳು ಬಾಳಿಕೆನೂ ಬರುತ್ತೆ ಅದು ನೋಡಕ್ಕೂ ಚೆನ್ನಾಗಿ ಇರುತ್ತೆ ಮತ್ತು ನಮಗೂ ತುಂಬ ಒಳ್ಳೆಯದು ಈ ರೀತಿ ನಾವು ಪಾತ್ರೇನ ತೊಳೀಬೇಕು